ಹಲೋ ನೀವೂ ಟೂರಿಸ್ಟ್ನವ್ರಾ

ಅದೆ ನಾವು ಇದು ಬಿ ಆರ್ ಪ್ರಾಜೆಕ್ಟೂ ಕೆಮ್ಮಣ್ಗುಂಡೀ ನೋಡಲಿಕ್ಕೆ ನಾವು ಹಾಗಾಗಿ ಅಲ್ಲಿ ಅಲ್ಲ ನಮಗೆ ಬ ಟೂರ್ ಹೋಗ್ಲಿಕ್ಕೆ ಇದೇ ಅಲ್ಲಿ ಅಲ್ಲೀ ನೀವು ಹೋದ್ರೆ ಅಲ್ಲಿ ಒಂದು ದಿನಕ್ಕೆ ಎಲ್ಲ ಎಷ್ಟು ಖರ್ಚ್ ಆಗ್ತದೆ ಅಂತೇಳಿ ನಿಮ್ಮಲ್ಲಿ ಮಾಹಿತಿ ಸಿಗ್ಬಹುದಾ ಅದೆ ನೀವು ಪ್ಯಾಕೇಜ್ ಟೂರ್ ಕೊಡಿ ಪ್ಯಾಕೇಜ್ ಟೂರು ನಾವು ಕೆಮ್ಮಣ್ಗುಂಡಿ ಮತ್ತು ಏನು ಶಿವಮೊಗ್ಗ ಶಿವಮೊಗ್ಗ ಬಿ ಆರ್ ಪ್ರಾಜೆಕ್ಟು ಕೂರ್ಗ ಇಲ್ಲೆಲ್ಲ ನೋಡಲಿಕ್ಕಿದೆ ಒಬ್ಬ ಒಬ್ಬ ಒಬ್ಬ ಒಬ್ಬ ಮನುಷ್ಯನಿಗೆ ಎಷ್ಟು ಖರ್ಚಾಗ್ತದೆ ಹಾಗೆ ಮಕ್ಕಳಿಗೆ ಅರ್ಧ ಚಾರ್ಜ್ ತಗೊಳ್ಳಿಕ್ಕೆ ಆಗ್ತದಾ ಊಟ ಎಲ್ಲ ಎಲ್ಲಿ ಸಿಗ್ತದೆ ಅದ್ರ ಬಗ್ಗೆ ಎಲ್ಲ ಬೇಕಾಗಿದೆ ನಮಗೆ ನಮ್ಮನ್ನು ಕರ್ಕೊಂಡು ಹೌದಾ ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಓಕೆ ಸರಿ ಸರಿ ಹಾಂ ಹಾಂ ನೀವು ಊಟದ ಎಲ್ಲ ಊಟದ ಎಲ್ಲ ನೀವೇ ನೋಡ್ಕೊಳ್ತಿರಲ್ಲವಾ ಊಟದ್ದು ತಿಂಡಿದು ಹೌದೌದು

ಹಾಂ ಫ್ಯಾಮಿಲಿ ಕೊಡಿ ಫ್ಯಾಮಿಲಿ ಕೊಡಿ ಇಬ್ರು ಮಕ್ಳು ಇದ್ದಾರೆ ಯಜ್ಮಾನ್ರು ಒಬ್ರು ಇದ್ದಾರೆ ನಾನು ನಮಗೆ ಫ್ಯಾಮಿಲೀ ರೂಮೇ ಕೊಡಿ ಹಾಂ ಉತ್ತಮ ಸೌಲಭ್ಯವನ್ನು ಒದಗ್ಸಿ ಕೊಡಬೇಕು ನೀವು ಹಾಗೆ ಮಕ್ಕಳಿಗೆ ಅರ್ಧ ಅರ್ಧ ಚಾರ್ಜ್ ಮಾಡಿ ಅಲ್ಲಾ

ಹೌದು ಆಮೇಲೆ ನಾವು ಪೂರ್ತಿ ಪೂರ್ತಿ ಸಸ್ಯಹಾರಿಗಳು ನೆನ್ಪು ಇರಲಿ ಹಾಂ ಸಸ್ಯಾಹಾರಿ ಆಗಬೇಕು ನಮಗೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಸರಿ ಸರಿ ಹ್ಞೂ ಪರ್ ಹೆಡ್ ಹಾಂ ಓ ಸರಿ ಸರಿ ಓಕೆ ಆಗಬಹುದು ಆಗಬಹುದು ಆಗಬಹುದು ನಾವು ಇಲ್ಲಿ ಎಂದು ಹೊರ್ಡೋದು ಅಂತೇಳಿ ನೀವು ನಮಗೆ ತಿಳಿಸಿ ಎಲ್ಲ ಹೌದು ಹೌದು ಇದೆ ನಂಬರ್ ನಮ್ಮದು

ಸರಿ ಸರ್ ಆಗಬಹುದು ಆಗಬಹುದು